ಈಗಾಗಲೇ ಇರುವ ಸಸ್ಯಗಳಿಂದ ಹೆಚ್ಚಿನ ಸಸ್ಯಗಳನ್ನು ಪಡೆಯಲು ನಾವು ಬೀಜಗಳ ಮುಖಾಂತರ ನಾವು ನಾವು ಹೆಚ್ಚಿನ ಸಸ್ಯಗಳನ್ನು ಪಡೆಯಬಹುದು ಅಂದರೆ ಈಗ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಬೀಜವನ್ನು ನಾವು ನೆಟ್ಟು ಬೆಳೆಸುವುದರಿಂದ ಅಡಿಕೆ ಅಡಿಕೆಯನ್ನು ಸಹಿತ ನಾವು ನೆಟ್ಟು ಬೆಳೆಸುವುದು ಬೀಜಗಳನ್ನು ನೆಟ್ಟು ಬೆಳೆಸುವುದರಿಂದ ತೆಂಗಿನಕಾಯಿ ಈ ಥರ ಎಲ್ಲ ಬೀಜಗಳಿಂದ ಸಸ್ಯಗಳನ್ನು ಹೆಚ್ಚಿನ ಸಸ್ಯಗಳನ್ನು ಪಡೆಯಬಹುದು ಒಳ್ಳೆಯ ಬಲಿತ ಬೀಜಗಳನ್ನು ನಾವು ಸಂರಕ್ಷಿಸಿ ಮಣ್ಣಿನಲ್ಲಿ ಇಟ್ಟಿರುವುದರಿಂದ ಹೆಚ್ಚಿನ ಸಸ್ಯಗಳು ಬೆಳೆಯುತ್ತವೆ ಹಾಗೆಯೇ ಕೆಲವೊಂದು ಸಸ್ಯಗಳ ಕಾಂಡಗಳನ್ನು ಕತ್ತರಿಸಿ ಅಂದರೆ ಬಾಳೆ ಚೆಂಡು ಹೂವಿನ ಗಿಡ ಅದರ ಗಿಡದ ಸಸ್ಯದ ಬೇರೆ ಭಾಗಗಳನ್ನು ಕತ್ತರಿಸಿ ನೆಡುವುದರಿಂದಲು ನಾವು ಹೆಚ್ಚಿನ ಗಿಡಗಳನ್ನು ಪಡೆಯಬಹುದು ಮತ್ತು ಒಳ್ಳೆಯ ಬಲಿತ ಒಣಗಿದ ಹೂಗಳಿಂದ ಹೆಚ್ಚಿನ ಸಸ್ಯಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಹೆಚ್ಚಿನ ಸಸ್ಯಗಳನ್ನು ಪಡೆಯಬಹುದು ಹೀಗೆ ಒಂದು ಸಸ್ಯದಿಂದ ನಾವು ಹೆಚ್ಚಿನ ಸಸ್ಯವನ್ನು ಪಡೆಯಲು ಆ ಗಿಡದ ಒಂದು ಕಾಂಡ ಅಥವಾ ಕೊಂಬೆ ಅಥವಾ ಹೂವು ಅಥವಾ ಅಲ್ಲಿಂದ ಬರುವ ಬೀಜ ಇವುಗಳನ್ನೆಲ್ಲ ಸಂರಕ್ಷಿಸಿ ನಾವು ಹೆಚ್ಚಿನ ಸಸ್ಯಗಳನ್ನು ಪಡೆಯಬಹುದು ಭತ್ತ ಭತ್ತವೂ ಕೂಡ ನಾವು ಸಂರಕ್ಷಿಸಿ ಬಲಿತ ಭತ್ತಗಳನ್ನು ನಾವು ಬೇಸಿಗೆಯಲ್ಲಿ ಸಂರಕ್ಷಿಸಿ ಮಳೆಗಾಲದಲ್ಲಿ ಅದನ್ನು ಜಮೀನಿನಲ್ಲಿ ಉತ್ತುವುದರಿಂದ ನಾವು ಭತ್ತವನ್ನು ಬೆಳೆಸು ಭತ್ತ ಗೋಧಿ ಈ ಥರ ಧಾನ್ಯಗಳನ್ನು ಸಹಿತ ನಾವು ಬೆಳೆಸಬಹುದು ಸಸ್ಯಗಳನ್ನು ನಾವು ಬೆಳೆಸಬಹುದು ಹೀಗೆ ಸಸ್ಯಗಳನ್ನು ನಾವು ಬೀಜ ಕೊಂಬೆ ಎಲೆ ಮತ್ತು ಕಾಂಡ ಈ ಹೂ ಹೂವಿದ್ದರೆ ಹೂವನ್ನು ಒಣಗಿಸಿ ಕೆಲವೊಂದು ಹೂವು ಒಣಗಿಸಿ ಅವುಗಳ ದಳಗಳಿಂದಲೂ ನಾವು ಹೆಚ್ಚಿನ ಸಸ್ಯಗಳನ್ನು ಪಡೆಯಬಹುದು